ಇಲ್ಲ ನಾನು ಯಾವತ್ತೂ ಐಕ್ನಲ್ಲಿ ಕಳೆದು ಹೋಗಿರಲಿಲ್ಲ ಆದರೆ ನನ್ನ ಗೆಳತಿ ಒಬ್ಬಳು ಅಲ್ಲಿ ಕಳೆದು ಹೋಗಿದ್ದಳು ಅವಳು ಮರಳಿ ಬರಲು ತುಂಬ ಪ್ರಯತ್ನಪಟ್ಟಳು ಆದರೆ ಅವಳಿಗೆ ತುಂಬ ನೋವಾಗಿ ಅಲ್ಲಿ ಸಿಕ್ಕಾಕಿಕೊಂಡಿದ್ದಳು ಆದ ಕಾರಣ ನಾವು ನನ್ನ ಗೆಳೆಯರೆಲ್ಲ ಸೇರಿ ನಾವೇ ದಾರಿಯನ್ನು ಪತ್ತೆ ಮಾಡಿ ಎಲ್ಲಿ ಕಳೆದು ಹೋಗಿದ್ದಾಳೆ ಎಂದು ಹುಡುಕಿ ಅಲ್ಲಿಗೆ ಹೋಗಿ ನಾವೇ ಕರೆದುಕೊಂಡು ಬಂದಿದ್ದೆವು ದೊಡ್ಡ ಟ್ರಕ್ನಲ್ಲಿ ಯಾವ ಮುಂಜಾಗ್ರತೆ ಮುಂಜಾಗ್ರತೆ ವಹಿಸಿಕೊಳ್ಳಬೇಕು ಅಂದರೆ ನಮಗೆ ಪೆಟ್ಟಾದಾಗ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ವ ಒಂದು ಒಂದು ಜೊತೆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಬೇಕು ಏನಾದರೂ ತೊಂದರೆಯಾದಲ್ಲಿ ಅದು ನಮಗೆ ಉಪಯೋಗವಾಗುತ್ತದೆ ಮತ್ತು ನಮಗೆ ಬೇಕಾದ ಪಾನೀಯಗಳು ಹಣ್ಣಿನ ರಸಗಳು ತೆಗೆದುಕೊಂಡು ಹೋಗಬೇಕು ಕೆಲವು ಹಣ್ಣುಗಳಿದ್ದರೆ ಒಳ್ಳೆಯದು ಕೆಲವು ಗ್ಲೂಕೋಸ್ ಪ್ಯಾಕ್ ಪ್ಯಾಕ್ ಗ್ಲೂಕೋಸ್ ಕವರನ್ನು ತೆಗೆದುಕೊಂಡು ಹೋಗಬೇಕು ಅದು ನಮಗೆ ಸುಸ್ತಾದಾಗ ತುಂಬ ಸಹಾಯ ಮಾಡುತ್ತದೆ

ಬೆಟ್ಟವನ್ನು ಹತ್ತುವುದು ಎಂದರೆ ತುಂಬ ಈಸಿಯಲ್ಲ ತುಂಬ ಸುಲಭವಲ್ಲ ಅದು ಎಷ್ಟು ಕಷ್ಟವೆಂದರೆ ಹತ್ತು ಇಳಿದು ಬಂದಾಗ ಕಾಲುಗಳು ತುಂಬ ನೋವಾಗಿರುತ್ತವೆ ಆದ ಕಾರಣ ಯಾರೂ ಇಷ್ಟಪಡುವುದಿಲ್ಲ ಆದರೆ ನನಗೆ ಬೆಟ್ಟ ಹತ್ತುವುದೆಂದರೆ ತುಂಬ ಇಷ್ಟ ಕಾಲು ನೋವಾದರೂ ಪದ ಪರವಾಗಿಲ್ಲ ಅದರ ಒಂದು ಅದರ ಒಂದು ಆ ಒಂದು ಸಮಯ ತುಂಬ ಚೆನ್ನಾಗಿರುತ್ತದೆ ಅದು ಯಾವಾಗ್ಲೂ ನೆನಪಿನಲ್ಲಿ ಉಳಿದಿರುತ್ತದೆ ಮತ್ತು ಹಣ್ಣು ಹಂಪಲುಗಳನ್ನ ತೆಗೆದುಕೊಂಡು ಹೋಗಬಹುದು ಮತ್ತು ಇನ್ನೇನೂ ಅವಶ್ಯಕತೆ ಇಲ್ಲ ಅಂದು ಅಂತ ಅಂದುಕೊಳ್ತೀನಿ